ಹಾಂ ಹೇಳಿ ಹಾಂ ಹೇಳಿ ಹೇಳಿ ಹಾಂ ಲೈಬ್ರೇರಿ ಆಫೀಸು ಯಾರ ಮಾರ್ನಿಂಗ್ ಟೆನ್ ಟು ಒನ್ ಆಮೇಲೆ ಲೈಬ್ರೇರಿ ಆಲ್ಮೋಸ್ಟ್ ಇರುತ್ತೆ ಮತ್ತೆ ಒನ್ ಆವರ್ ಬ್ರೇಕ್ ಇರುತ್ತೆ ಮತ್ತೆ ಟು ಟು ಸವೆನ್ ತನಕ ಇರುತ್ತೆ ಸಂಡೇ ಹಾಂ ಸಂಡೇನು ಇರುತ್ತೆ ಅದು ನೀವು ಬಂದು ಅಲ್ಲಿ ಮೆಂಬರ್ಶೀಪ್ ಆಗಬೇಕು ಬಂದು ಕಾರ್ಡ್ ಮಾಡಿಸ್ಬೇಕು ನಿಮ್ಮ ನೇಮ್ ಎಲ್ಲ ಕೊಡಬೇಕು ಆಧಾರ್ ಕಾರ್ಡ್ ನಂಬರ್ ಅದೆಲ್ಲ ಕೊಡಬೇಕು ಬಂದು ನೀವು ಮನೆಲೇ ಕೂತು ಓದಬೇಕು ಓದ್ತೀನಿ ಅಂದರೆ ಬುಕ್ ತಗೊಂಡು ಹೋಗ್ಬೋದು ಇಲ್ಲ ನೀವು ಅಲ್ಲೇ ಲೈಬ್ರೇರಿಯಲ್ಲೇ ಕೂತು ಓದ್ತೀನಿ ಅಂದರೆ ಕೂತು ಓದ್ಬೋದು ನೀವು ಮನೆಗೆ ತಗೊಂಡೋಗಿ ಅದಕ್ಕೆ ಎಲ್ಲ ಕಾರ್ಡ್ ಮಾಡಿಸ್ಬೇಕು ಕಾರ್ಡ್ ಮಾಡಿಸಿ ನೀವು ಹೊರಗಡೆ ಮನೆಗೆ ತಗೊಂಡೋಗಿ ನಾನು ಓದ್ತೀನಿ ಅಂದರೆ ಇಷ್ಟು ದಿನದೊಳಗಡೆ ರಿಟನ್ ಮಾಡಬೇಕು ಹ್ಞೂ ತಗ್ ಅದು ಒಂದು ಫೈವ್ ಡೇಸು ತ್ರೀ ಡೇಸು ಅಂದ್ರೆ ನೀವು ಓದೋ ರೀತಿ ಫೈವ್ ಡೇಸು ತ್ರೀ ಡೇಸು ಒಂದು ಟೆನ್ ಡೇಸ್ ಒಳಗಡೆ ನೀವು ರಿಟರ್ನ್ ಮಾಡಬೇಕು ಬುಕ್ಸ್ಗಳನ್ನ ಹಾಂ ಹೌದು ಹೌದು ಮತ್ತೆ ಬುಕ್ಸ್ಗಳನ್ನ ತಗೊಂಡು ಹೋದಾಗ ಅದು ಯಾವ ರೀತಿ ತಗೊಂಡು ಹೋಗಿರ್ತೀರೋ ಅದೇ ರೀತಿ ರಿಟರ್ನ್ ಮಾಡಬೇಕು ಮತ್ತು ಆ ಟೈಮಿಗೆ ನೀವು ತಂದು ಕೊಡಲಿಲ್ಲ ಅಂದರೆ ಒಂದು ಸರಿ ಎಕ್ಸ್ಕ್ಯೂಸ್ ಇರುತ್ತೆ ಪುನಃ ಪುನಃ ಎಕ್ಸ್ಕ್ಯೂಸ್ ಇರೋಲ್ಲ ಮತ್ತೆ ಬುಕ್ಸ್ ತಗೊಂಡೋಗಿದ್ದ ಬುಕ್ಸ್ನ ನೀವೇನಾದ್ರೂ ಹಾಳು ಮಾಡ್ಕೊಂಡ್ಬಂದ್ರೆ ಅದ್ರದ್ದು ಏನು ಅಮೌಂಟ್ ಇದೆ ಅದನ್ನ ನೀವು ಪೇ ಮಾಡಬೇಕಾಗುತ್ತೆ ಹ್ಞೂ ತಗೊಂಡು ಹೋದ್ಮೇಲೆ ಕೇರಾಗಿ ನಿಮ್ಮ ಜವಾಬ್ದಾರಿ ಅಂದ್ಮೇಲೆ ನೀವು ಕೇರಾಗಿ ತಗೊಂಡೋಗಿ ಅದು ನೀಟಾಗಿ ಎಲ್ಲ ಓದಿ ಮತ್ತು ನಾವು ಹೇಗೆ ಕೊಟ್ಟಿರ್ತೀವಿ ಹಾಗೆ ತಗೊಂಡ್ಬಂದು ವಾಪಸ್ಸು ಕೋಡ್ಬೇಕಾಗುತ್ತೆ ಹಾಂ ಬನ್ನಿ ಬನ್ನಿ ಇರ್ತೀವಿ ಬನ್ನಿ ಅದೇ ಅನ್ನಿ ನಿಮ್ಮದು ಆಧಾರ್ ಕಾರ್ಡು ಅದು ಮಾತ್ರ ಫೋಟೋಸ್ ಮೂರು ಫೋಟೋ ಬೇಕು ಹಾಂ ಅದನ್ನೆಲ್ಲ ತಗೊಂಡು ಬನ್ನಿ ಓಕೆ ಓಕೆ